ಹಲೋ ಆಂ ನಾನು ಬಸವರಾಜು ನಿಮ್ಮ ಲಕ್ಷ್ಮೀ ವೆಂಕಟೇಶ್ ಹೋಟ್ಲ್ ಅಲ್ವಾ ನಾವು ನಿಮ್ಮ ಓಟೆಲ್ಲಿಂದ ಮಟನ್ ಬಿರಿಯಾನಿ ವೆಜ್ ಕಬಾಬ್ ಚಿಲ್ಲಿ ಹಾರ್ಡರ್ ಮಾಡಿದೀವಿ ಆದರೆ ನಿಮ್ಮ ಹುಡ್ಗ ಚಿಕನ್ ಬಿರಿಯಾನಿ ತಂದಿದ್ದಾರೆ ಅದು ನಿಮ್ಗೆ ಹಿಂತಿರುಗಿಸ್ಬೇಕು ಇನ್ನೊಂದು ಮತ್ತು ನಿಮ್ಮ ಓಟೆಲ್ನಲ್ಲಿ ನಾವು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಇದು ಮಾಡ್ತೀವಿ ಭಾಳ ದೀಸ್ಸಿಂದ ಬರ್ತೇನೆ ಬರ್ತಾನೆ ಇದ್ದೀವಿ ನಿಮ್ಮ ಓಟೆಲ್ಲಿಗೆ ಈ ಥರ ಮಾಡಿದರೆ ನಮ್ಗೆ ಹೆಂಗ್ ಹೇಳ್ರಿ ಇವಾಗ ನಾವು ಮಟ ಇದು ಅದನ್ನು ಹಿಂತಿರುಗಿಸಿ ಮಟನ್ ಬಿರಿಯಾನಿ ತಂದುಕೊಡ್ರಿ ಮತ್ತು ನಿಮ್ಮ ಓಟಲ್ನಲ್ಲಿ ಭಾಳ ಚೆನ್ನಾಗಿರುತ್ತೆ ಒಂದು ನೀವು ಈ ಥರ ಪಾರ್ಸೆಲ್ಗಳು ಮಿಸ್ ಮಾಡಿದರೆ ನಾವು ಮುಂದಿನ ಸರಿ ನಿಮ್ಮ ಓಟೆಲ್ಲಿಗೆ ನಾವು ಬರೋಕ್ಕೆ ಆಗೋದಿಲ್ಲ ಮತ್ತು ನಾವು ಇದು ಒಬ್ಬರು ಬರಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಸ್ನೇ ಹುಡುರಿ ಎಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಸರಿ ಬಂದರೆ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಬಂದು ಊಟ ಮಾಡೋಗ್ತೀವಿ ನೀವು ಆರ್ಡ್ರೂ ಈ ಥರ ಪಾರ್ಸೆಲ್ಗಳೇ ಈ ಥರ ಮಾಡಿದರೆ ನಾವು ನಿಮ್ಮ ಓಟೆಲ್ಲಿಗೇ ಬಂದು ಊಟ ಮಾಡೋಕ್ಕಾಗುತ್ತ ಇನ್ನೂ ಹೊರ್ಗಡೆಯಿಂದ ಯಾರನ್ನು ಫ್ರೆಂಡ್ಸ್ಗಳ್ ಕರ್ಕಂಬರಕ್ಕೆ ಆಗುತ್ತ ಇನ್ನೂ ಯಾರನ್ನ ಪಂಕ್ಷನ್ಗಳ್ ಇದ್ದಾಗ ಇದು ನಿಮ್ಮ ಓಟೆಲ್ಲಿಗೆ ಬಿರಿಯಾನಿ ಆರ್ಡ್ರು ಮಾಡೋದಾಗಲಿ ಇದು ಹೇಳಕ್ ಆಗುತ್ತಾ ನೀವೇ ಅರ್ಥ ಮಾಡ್ಕೊಂಡು ಇದನ್ನು ಪಸ್ಟು ಇದು ಹಿಂತಿರಿಗ್ಸಿ ನಾವು ಏನು ಆರ್ಡ್ರು ಮಾಡಿದ್ವೋ ಅದು ತಂದು ಇದು ಮಾಡಿರಿ ಯಾಕಂದ್ರೆ ನಾವು ಇನ್ನೂ ಮುಂದಕ್ ಬರ್ಬೇಕು ಪಂಕ್ಷನ್ಗಳು ಸಮಯ ಸಂದರ್ಭ ನಾವು ಹೊರಗಡೆ ಏನಾದ್ರು ಯಾವ ಫ್ರೆಂಡ್ಸ್ಗಳ್ ಪಂಕ್ಷನ್ಗಳ್ ಇದ್ದಾಗ ನಿಮ್ಗೆ ಆರ್ಡ್ರುಗಳ್ ಮಾಡ್ಬೇಕು ಇದು ಅದು ಬಿಟ್ಟು ನೀವು ಈ ಥರ ಮಾಡ್ಬಾರ್ದು ಆ ಥರ ಸರಿ ಇರೋಲ್ಲ ಅದು ಈಗೇ ನೀವು ಕಳಿಸ್ರಿ ಪಂಕ್ಷಗಳ್ ಇರ್ತವೆ ದಿನ ಎಲ್ಲ ಇದು ಬರ್ತವೆ ಆಂ ಅದೇ ಈ ಥರ ಪಂಕ್ಷನ್ಗಳ್ ಅವೆಲ್ಲ ಇರ್ತವೆ ಬರ್ತವೆ ಈ ಥರ ಮುಂದಕ್ಕೆ ಏನಾರೂ ಇದು ಮಾಡ್ಬೇಕಂದ್ರೆ ಆಂ ಇನ್ನೊಂದು ಆ ಕಡೆ ಒಂದು ಓಟ್ಲ್ ಇದೆ ರೆಡ್ಡಿ ಮಿಲ್ಟ್ರಿ ಓಟ್ಲ್ ಅಂತೇಳಿ ಅಲ್ಲೂ ಹೋಗ್ಬೋದು ಯಾಕಂದ್ರೆ ಯಾಕೆ ಹೇಳ್ರಿ ಪಸ್ಟಿಂದ ನಿಮ್ಮ ಓಟೆಲ್ಲಿಗೆ ಬಂದು ಚೆನ್ನಾಗಿದೆ ಅಂತೇಳಿ ನಿಮ್ಮ ಹತ್ರನೇ ಇದು ಮಾಡ್ಕೊಂಡು ಮಾಡಿದ್ವಿ ಓಟೆಲ್ ಏನು ದುರ್ಗದಲ್ಲಿ ಭಾಳ ಕಮ್ಮಿ ಇಲ್ಲ ಭಾಳ ಓಟೆಲ್ಗಳ್ ಇದ್ದಾವೆ ಅಲ್ಲೂ ಹೋಗ್ಬೋದು ಏನೋ ನಾವು ಮೊದಲಿಂದ ಬರ್ತಿದ್ದೀವಿ ನೋಡಿದೀವಿ ಮಾಡಿದೀವಿ ಅಂತ ಹೇಳಿ ಒಂದು ಇದಕ್ಕೋಸ್ಕರ ಬಂದು ಇದು ಮಾಡ್ತೀವಿ ನೋಡಿರಿ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ನಿಮ್ಮದೂ ಚೆನ್ನಾಗಿರುತ್ತೆ